ಅಲೋ ನಮಸ್ತೆ ಹಾಂ ಹೇಳಿ ನೀವೀಗ ಪ್ರವಾಸಿ ತಾಣ ಅಂದರೆ ನೀವೀಗ ಎಲ್ಲಿಂದ ಬರ್ತಿರೋದು ಉಡುಪಿಯಿಂದಲ್ಯಲ ನೀವು ಬೆಳಿಗ್ಗೆ ಬೇಗ ಎಷ್ಟು ಜನ ಇದ್ದೀರಿ ನೀವು ಹಾಂ ಹಾಗೆ

ನೀವು ಬಂದವರು ಬೆಳಿಗ್ಗೆ ಬೇಗ ಬಂದರೆ ನಿಮಗೆ ಉಡುಪಿಯಲ್ಲಿ ಒಂದು ಕೃಷ್ಣಮಠದಲ್ಲಿ ತಿರುಗಲಿಕ್ಕೆ ಉಂಟು ಅದು ಆದ ನಂತರ ನೀವು ಅಲ್ಲಿ ಸಹ ಒಂದು ಊಟ ಉಪಾಹಾರ ಎಲ್ಲ ಮಾಡಿಕೊಂಡು ಹಲೋ ಅಲ್ಲಿಂದ ನೀವು ಮತ್ತೆ ಅಂಬಲಪಾಡಿ ಹೀಗೆ ಸುತ್ತಾಡ್ಕೊಂಡು ಬಂದರೆ ನಿಮಗೆ ಲಾಸ್ಟ್ ತುಂಬ ಒಂದು ಮತ್ತು ಸಹ ನಿಮಗೆ ಟೈಮ್ ಇಲ್ಲದೆ ಇದ್ದಾಗ ನಿಮಗೆ ಅಂಬಲಪಾಡಿಯಲ್ಲಿ ಆದ ನಂತರ ಮಲ್ಪೆ ಬೀಚ ಅದ ನಂತರ ಕಾಪು ಬೀಚ್ ಹೀಗೆ ಆದ ನಂತರ ಕುಂಜಾರುಗಿರಿ ಹೀಗೆ ತುಂಬ ಪ್ಲೇಸುಂಟು ಮತ್ತೆ ಅಲ್ಲಿಂದ ನಿಮಗೆ ಕಾಪು ಬೀಚ್ಗೆ ಬಂದ ನಂತರ ನಮಗೆ ಉಚ್ಚಿಲ ಉಚ್ಚಿಲ ಆದ ನಂತರ ನಿಮಗೆ ಅಲ್ಲಿಂದ ಮ್ಯಾಂಗ್ಳೂರಿಗೆ ಹೋಗಿ ಅಲ್ಲಿ ಪಿಲಿಕುಳ ಮತ್ತು ಕದ್ರಿ ದೇವಸ್ಥಾನ ಹೀಗೆ ಮತ್ತು ಇಲ್ಲಿ ಪಣಂಬೂರ್ ಬೀಚಿ ಹೀಗೆಲ್ಲ ತುಂಬ ನೋಡಲಿಕ್ಕುಂಟು ಹೀಗೆ ನೋಡುವಾಗ ನಿಮಗೆ ಇಲ್ಲಿ ತುಂಬ ಪ್ಲೇಸ್ಗಳು ಮತ್ತು ಅಲ್ಲಿಂದ ಬರುವಾಗ ನೀವು ಹೀಗೆ ಕುಂದಾಪುರ ಹೀಗೆ ಹೋದಾಗ ಮರವಂತೆ ಬೀಚ ಮತ್ತು ಹಟ್ಟಿಯಂಗಡಿ ಹೌದೌದೌದು ಹೀಗೆ ತುಂಬ ಪ್ಲೇಸ್ಗಳಿವೆ ಹಾಂ ಹಾಗೆ ನೋಡೋದಾದ್ರೆ ನಿಮಗೆ ಪಿಲಿಕುಳ ಅಲ್ಲೇ ನಿಮಗೆ ಒಂದು ದಿವಸದ್ದು ಟ್ರಿಪ್ ಅಲ್ಲಿ ಆಗ್ತದೆ ಸರ್ ಹೌದ್ ಹೌದ್ ಹೌದ್ ಹಾಂ ಆಯಿತು ಆಯ್ತು ಆಯ್ತು ನೀವು ಹೌದಾ ಹೌದ ಆಯ್ತು ಆಯ್ತು ನೋಡುವ ಬನ್ನಿ ಮಾಡಿಕೊಡುವ